ಒಂಬತ್ತು ಲಕ್ಷದ ಎಂಬತ್ತೇಳು ಸಾವಿರದ ಐದು ನೂರ ಎಂಬತ್ತ ಐದು ಹತ್ತು ಸಾವಿರದ ಎಂಟು ನೂರ ಇಪ್ಪತ್ತ ಐದು ಒಂಬತ್ತು ಲಕ್ಷದ ಇಪ್ಪತ್ತೈದು ಸಾವಿರದ ಐನೂರ ಅರುವತ್ತ ಎರಡು ಹತ್ತು ಸಾವಿರದ ಎಂಟು ನೂರ ಹದಿನೈದು ಏಳು ಲಕ್ಷದ ಎಂಬತ್ತೇಳು ಸಾವಿರದ ಆರು ನೂರ ಎಂಬತ್ತ ನಾಲ್ಕು